ಹಾಂ ಸರ್ ನಮಸ್ತೆ ಹೇಳಿ ಹೌದು ಸರ್ ನಾನು ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡ್ತಿದ್ದೀನಿ ಹೇಳಿ ಹಾಂ ಹೇಳಿ ಸರ್ ಹಾಂ ಹೇಳಿ

ಓಕೆ ಸರ್ ಓಕೆ ಸರ್ ತುಂಬ ಧನ್ಯವಾದಗಳು ಕಾಲೇಜ್ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಹಾಂ

ಹಾಂ ಹೇಳ್ತೀನಿ ಸರ್ ಕೇಳಿ ಗಮನವಿಟ್ಟು ಕೇಳಿ ಸರ್ ನಮ್ಮದು ಸಿದ್ಧಗಂಗಾ ಪಿ ಯು ಕಾಲೇಜ್ ಚಿತ್ರದುರ್ಗ ಇರೋದು ಮೇಯ್ನ್ ರೋಡಲ್ಲೇ ಸರ್ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲಾ ವಿಭಾಗ ಕಾಮರ್ಸ್ ವಿಭಾಗ ಸೈನ್ಸ್ ವಿಭಾಗ ಇದೆ ಅದರಲ್ಲಿ ನಿಮ್ಮ ಮಗಳು ಯಾವುದನ್ನು ಆಯ್ಕೆ ಮಾಡುತ್ತಾರೋ ನಾವು ಅದೇ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ತೇವೆ ನಿಮ್ಮ ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟು ಪರ್ಸಂಟೇಜ್ ತಗೊಂಡಿದ್ದಾರೆ ಓಕೆ ಸರ್ ನಿಮ್ಮ

ಓ ಓಕೆ ಸರ್ ಓಕೆ ಓಕೆ ಓ ಓಕೆ ಸರ್ ತುಂಬ ಧನ್ಯವಾದಗಳು ಖಂಡಿತವಾಗಿಯೂ ನಾವು ಪ್ರಯತ್ನ ಮಾಡ್ತೇವೆ ಅಡ್ಮಿಷನ್ ಸಹ ಮಾಡಿಸಿಕೊಳ್ತೇವೆ ನಿಮ್ಮ ಮಗಳು ವಿಜ್ಞಾನ ವಿಭಾಗದಲ್ಲಿ ಆಯ್ಕೆ ಮಾಡಿಕೊಂಡರೆ ಅವರಿಗೆ ಫಿಸಿಕ್ಸ್ ಕೆಮೆಸ್ರ್ಟಿ ಮ್ಯಾಥ್ಸ್ ಬಯೋಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇಷ್ಟು ವಿಭಾಗ ಇರುತ್ತದೆ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಅದರಲ್ಲಿ ಯಾವುದು ಸಹ ಆಯ್ಕೆ ಮಾಡಿಕೊಳ್ಳುತ್ತಾರೋ ಅದರಲ್ಲಿ ಅವರಿಗೆ ಲ್ಯಾಬ್ ಫೆಸಿಲಿಟೀಸ್ ಕಂಪ್ಯೂಟರ್ ಲ್ಯಾಬ್ ಫಿಸಿಕ್ಸ್ ಲ್ಯಾಬ್ ಬಯೋಲಜಿ ಲ್ಯಾಬ್ ಮತ್ತು ಲೈಬ್ರರಿ ಸಹ ವ್ಯವಸ್ಥೆ ಇರುತ್ತದೆ ಅವರ ವಿದ್ಯಾಭ್ಯಾಸಕ್ಕೆ ಅವರು ಉಳಿದುಕೊಳ್ಳಲು ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೋ ಅಥವಾ ನಮ್ಮ ಕಾಲೇಜಿನಲ್ಲಿ ಇರಲು ಬಯಸುತ್ತಾರೋ ಎಂದು ಅವರಿಗೆ ನಾವು ಪಿ ಜಿ ವ್ಯವಸ್ಥೆ ಸಹ ಮಾಡಿಸುತ್ತೇವೆ ಸರ್ ಪಿ ಜಿ ಮತ್ತು ಊಟದ ಸೌಲಭ್ಯ ಇರುತ್ತದೆ

ಓಕೆ ಸರ್ ಖಂಡಿತವಾಗಿಯೂ ಬನ್ನಿ ನಾವು ಸೀಟ್ ಮಾಡಿಸಿಕೊಡುತ್ತೇವೆ ಧನ್ಯವಾದಗಳು ಬನ್ನಿ ಸರ್ ಬೇಗ